ಹಲೊ ಹಲೋ ರಶ್ಮಿಯವರಲ್ವಾ ಹ್ಞೂ ನೀವು ಫ್ರೂಟ್ ಸ್ಟಾಲ್ ಅಲ್ಲವಾ ಹ್ಞೂ ಫ್ರೂಟಿ ಅಂಗಡಿ ಇಟ್ಟಿದ್ದೀರಲ್ಲ ಅವ್ರು ಅಲ್ಲವಾ ನೀವು ಮೇಡಮ್ ನಿನ್ನೆ ನಾವು ಹಣ್ಣು ತಕೊಳಕ್ಕೆ ಬಂದಿದೀವಿ ನೋಡಿ ನಿಮ್ಮ ಅಂಗಡಿಗೆ ಹಾಂ ನಮಗೆ ನಮ್ಮ ಮನೆ ಪೂಜೆ ಇದೆ ಮೇಡಮ್ ಸತ್ಯನಾರಾಯಣ ಪೂಜೆ ನಮಗೆ ಸ್ವಲ್ಪ ಹಣ್ಣು ಬೇಕಿತ್ತು ಹಣ್ಣುಗಳು ಹಂಗಾಗಿ ನಮಗೆ ಅಂದರೆ ನಮಗೆ ಮೇಡಮ್ ಕಿತ್ಳೆ ಹಣ್ಣು ಬೇಕು ಮತ್ತು ಬಾಳೆ ಹಣ್ಣು ಬೇಕು ಸೇಬು ಬೇಕು ಎಲ್ಲ ಥರ ಮಿಕ್ಸಲ್ಲಿ ಎಲ್ಲ ಥರ ಹಣ್ಣು ಬೇಕು ನಿಮ್ಮ ಹತ್ರ ಯಾವ ಯಾವ ಥರ ಹಣ್ಣಿದೆ ಮೇಡಮ್

ಹಾಂ ಅದೇ ಫ್ರೆಶ್ಶಾಗಿ ಸಿಗುತ್ತಲ್ಲ ಮೇಡ ಫ್ರೆಶ್ಶಾಗಿ ಸಿಗುತ್ತಲ್ಲ ಹಣ್ಣು ಎಲ್ಲ ಈಗ ಪೂಜೆಗೆ ಎರಡು ದಿನ ಮುಂಚೆಯೇ ಹೇಳದ್ರೆ ಫ್ರೆಶ್ಶಾಗಿ ತಂದು ಕೊಡ್ತೀರಲ್ಲವಾ ಹಾಂ ಮೇಡ ನಮಗೆ ಸೇಬು ಒಂದು ಎರಡು ಕೆಜಿ ಕಿತ್ಳೆ ಹಣ್ಣೊಂದು ಎರಡು ಕೆಜಿ ಪುಟ್ಟಬಾಳೆ ಹಣ್ಣು ಏಲಕ್ಕಿ ಬಾಳೆ ಹಣ್ಣು ಪೂಜೆಗೆ ಬೇಕಲ್ಲ ಮತ್ತು ಮುತ್ತೈದೆಯರ್ಗೆ ಪೂಜೆಗೆಲ್ಲ ಕೊಡಬೇಕು ಮೇಡ ನನ್ಗೆ ಅದೊಂದು ನಾಲ್ಕು ಕೆಜಿ ಬೇಕು ಮತ್ತು ದಾಳಿಂಬೆ ಹಣ್ಣು ಅದೊಂದು ಎರಡು ಕೆಜಿ ಬೇಕು ಬ ದ್ರಾಕ್ಷಿ ಹಣ್ಣು ಒಂದೆರಡು ಕೆಜಿ ಬೇಕು ಮೇಡ ಅವು ಎಷ್ಟೆಷ್ಟು ಕೆಜಿ ಅಂತ ಹೇಳಕಾಗುತ್ತಾ ಮೇಡ ಎಲ್ಲ ಫ್ರೂಟ್ಸ್ ಎಲ್ಲ ದಾಳಿಂಬೆ ಸೇಬು ಹಾಂ ಮೇಡಮ್ ದ್ರಾಕ್ಷಿ ಹಾಂ ಮೇಡಮ್ ಹಾಂ ಅದೇ ಮೇಡ ಈಗ ಹಣ್ಗಳು ನಿಮ್ಮ ಅಂಗಡಿ ಈಗ ಫೋನ್ ಮಾಡಿ ಹೇಳಿದ್ದೀವಲ್ವಾ ನೀವೇ ಮನೆಗೇ ತಂದು ಕೊಡ್ತೀರಾ ಇಲ್ಲ ನಾವೇನಾರೂ ಅಂಗ್ಡಿಗೆ ಬರಬೇಕಾ ಹೌದಾ ಮೇಡಮ್ ಇದು ಪೇದು ಅಮೌಂಟು ಮೊದಲೇ ಪೇ ಮಾಡಬೇಕಾ ತಂದು ಕೊಟ್ಟಾದ್ಮೇಲೆ ಪೇ ಮಾಡ್ಬೌದಾ ಹೌದಾ ಮೇಡಮ್ ಹಾಂ ಅದೇ ಆದಷ್ಟು ಚೆನ್ನಾಗಿ ಫ್ರೆಶ್ ಹೌದಾ ಹಂಗಾದ್ರೆ ನಮ್ಮ ಪುರೋಹಿತ್ರನ್ನ ಕೇಳಿ ವಿಚಾರಿಸ್ತೀನಿ ಮೇಡ ಹಾಂ ಓಕೆ ಮೇಡ ಕಳಸ್ತೀನಿ ಮೇಡ

ಎರಡೆರಡು ಕೆಜಿ ಮೂರ್ಮೂರು ಕೆಜಿ ಬೇಕು ಮೇಡಮ್ ಒಂದು ಲೀಸ್ಟ್ ಮಾಡಿ ಕಳಿಸ್ತೀನಿ ನಾನು ಫೋನಲ್ಲಿ ಅದನ್ನ ಕಳಿಸಿ ಮೇಡಮ್ ನೀವು ಮನೆಗೆ ತಂದು ತಲುಪ್ಸಿದ್ರೆ ಸಾಕು ಅಮೌಂಟ್ ಪೇ ಮಾಡ್ತೀವಿ ಮನೆಗೆ ಬಂದ್ಮೇಲೆ ಅಡ್ರಸೆಲ್ಲ ಫೋನಲ್ಲೇ ಪೇ ಮಾ ಫೋನಲ್ಲೇ ಕಳಿಸ್ತೀನಿ ಮೇಡಮ್ ವಾಟ್ಸಾಪಲೆಲ್ಲ ಅಡ್ರಸೆಲ್ಲ ಕಳಿಸ್ತೀನಿ ಹಾಂ ಓಕೆ ಮೇಡಮ್ ಆಯಿತು ಟ್ಯಾಂಕ್ಸ್ ಮೇಡ